ನಾವು ಆನ್ಲೈನಲ್ಲಿ ಬಟ್ಟೆ ಬುಕ್ ಮಾಡಿದ್ದೋ ಬಟ್ಟೆ ಅಂತೂ ಒಂಚೂರು ಚೆನ್ನಾಗಿ ಬಂದಿಲ್ಲ ನಾವು ಹೇಳಿದ್ದ ಅವ್ರು ಕೊಟ್ಟಿದ್ದ ಟೈಮಿಗೆ ಡಿಲೆವರಿ ಆಗಿಲ್ಲ ಬಟ್ಟೆ ಕ್ವಾಂಟಿಟಿನೂ ಚೆನ್ನಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿಲ್ಲ ವೇರ್ ಮಾಡೋಕು ಆಗೋಲ್ಲ ಕಲರೂ ಹೋಗುತ್ತೆ ಯಾರು ಆರ್ಡ್ರ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಬಟ್ಟೆ ಚೆನ್ನಾಗಿ ಬಂದಿಲ್ಲ ಡ್ಯಾಮೇಜಾಗಿದೆ ನಾವು ಆರ್ಡ್ರ್ ಮಾಡಿರೋದೆ ಒಂದು ಬಂದಿರೋದೆ ಒಂದು ಯಾರಾದರೂ ಬಟ್ಟೆನ ಬುಕ್ ಮಾಡಬೇಕಾದ್ರೆ ನೋಡಿ ಬುಕ್ ಮಾಡಿ ಯಾಕಂದರೆ ತುಂಬಾ ಡಿಸಪಾಯಿಂಟೆಡ್ ಆಯ್ತಿತ್ತು ಆಯಿತು ಯಾಕಂದರೆ ಒಂಚೂರು ಚೆನ್ನಾಗಿ ಬಂದಿಲ್ಲ ಬಟ್ಟೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂಚೂರು ಚೆನ್ನಾಗಿ ಬರೋಲ್ಲ ಯಾಕಂದರೆ ರಿವ್ಯೂವನ್ನೂ ಕೊಡೋಕಾಲ್ಲ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಯಾರೂ ಬುಕ್ ಮಾಡೋಕೆ ಹೋಗಬೇಡಿ